ಹಾಂ ನಾನೊಂದು ಚಿತ್ರದುರ್ಗಾದಲ್ಲಿ ಒಂದು ಪ್ರಾಜೆಕ್ಟ್ ಉಂಟು ನಮಗೆ ಒಂದು ರೆಂಟ್ ಬೈಕ್ ಬೇಕಿತ್ತು ಹೌದು ಹಾಂ ಹಾಂ ಆ್ಯಕ್ಟಿವ್ ಆಗೋದಿಲ್ಲ ಫ್ರೆಂಡ್ ಬೈಕ್ ಆದರೆ ಅದು ಇದು ಯಾವುದು ಆರ್ ಎಕ್ಸ್ ಇಲ್ಲಾಂದ್ರೆ ಸುಝುಕಿ ಆರ್ ಎಕ್ಸ್ ಸುಝುಕಿ ಅಂತ ಹಾಂ ಹಾಂ ಒಂದು ತಿಂಗಳು ಮಟ್ಟಿಗೆ ಒಂದು ತಿಂಗಳು ಮಟ್ಟಿಗೆ ನಿಮ್ಮದು ಬಾಡಿಗೆ ಎಷ್ಟು ಸರ್ ನಿಮಗೆ ಏನು ಕೊಡಬೇಕು ಹ್ಞೂ ನಿಮಗೆ ಏನು ಕೊಡ ಏನೇನು ಕೊಡಬೇಕು ಅದು ಹೇಳಿ ನೀವು ಹಾಂ ಇದು

ಹಾಂ ಹೌದ ಸರಿ ಆದರೆ ನಿಮಗೆ ನಾವು ನನಗೆ ಹೌದ್ ಚಿತ್ರದುರ್ಗ ಪ್ರಾಜೆಕ್ಟ್ ಒಂದು ತಿಂಗಳು ಮಟ್ಟಿಗೆ ನನಗೆ ಅಂದರೆ ಟು ವೀಲರ್ ಬೈಕ್ ಬೇಕು ಅಷ್ಟೇ ಹಾಂ ಒಂದು ತಿಂಗಳಿಗೆ ಏನು ಡಾಕ್ಯುಮೆಂಟ್ಸ್ ಕೊಡ್ಬೇಕು ನಿಮಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅದು ಹೇಳಿ ಹಾಂ ಆಧಾರ್ ಕಾರ್ಡ್ ಹಾಂ ರೇಷನ್ ಕಾರ್ಡಾ ಐಡಿ ಕಾರ್ಡಾ ಮತ್ತು ಹಾಂ ಪಾನ್ ಕಾರ್ಡ್ ತಗೋಬೇಕಾ ಹಾಂ ಅದು ಎರಡು ಫೋಟೋ ಕೊಡಬೇಕು ಪುನಃ ಹಾಂ ಆಯಿತು ಹಾಂ ನಂಗೆ ಒಂದೇ ಈಗ ಸಧ್ಯಕ್ಕೆ ಒಂದೇ ಮತ್ತು ನಮ್ಮ ಜನ ಬರ್ತಾರೆ ಮತ್ತು ಸ್ವಲ್ಪ ಯಾರು ಬರ್ತಾರೆ ನೋಡುವ ಈಗ ನಂಗೆ ಒಂದೇ ಸಾಕು ಸಾಕು ಅಂದರೆ ಒಂದು ತಿಂಗಳ ಮಟ್ಟಿಗೆ ಬೇಕು ಗಂಟೆ ಎಷ್ಟಂತ ಹೇಳಿದಿರಿ ನೀವು ನಾನು ಸೋಮವಾರ ದಿವ್ಸ ಬರ್ತೇನೆ ಈಗ ನಾನು ಮಂಗಳೂರ್ ಅಲ್ಲಿ ಇದ್ದೇನೆ ಮಾತಾಡ್ತಾ ಇದ್ದೇನೆ ಹಾಂ ಜನ ಹಾಂ ಹೇಳಿರಿ ಏನು ಎಂಥ ವಿಷಯ

ಹೌದು ನಿಮಗೆ ಕಂಪನಿಗೆ ಹೇಳಬೇಕಲ್ಲ ಎಷ್ಟು ರೆಂಟ್ ಅಂತ ನಂಗೆ ಗೊತ್ತಾಗಬೇಕಲ್ಲ ಹಾಂ ಒಂದು ತಿಂಗಳಿಗೆ

ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಹಾಂ